ನನಗೆ ಮಳೆಗಾಲ ಅಂದರೆ ತುಂಬ ಇಷ್ಟ ನನಗೆ ಚಿಕ್ಕವಾಗಿಂದ ಮಳೆ ಅಂದರೆ ತುಂಬ ಇಷ್ಟ ನಾನು ಚಿಕ್ಕವಾಗಿಂದ ಯಾವಾಗಾದರು ಮಳೆ ಬಿದ್ದರೆ ಸಾಕು ನಾನು ನಮ್ಮಅಮ್ಮ ನನ್ನ ಸ್ನೇಹಿತರು ಎಲ್ಲರೂ ಮನೆ ಮಳೆಯಲ್ಲಿ ಆಟವಾಡುತ್ತಿದ್ದೀವಿ ನನಗಂತೂ ಅಲ್ಲ ಈಗಿನ ಕಾಲದಲ್ಲಿ ಎಲ್ಲರಿಗೂ ಮಳೆ ಅಂದರೆ ತುಂಬ ಇಷ್ಟವಾಗುತ್ತೆ ಯಾವಾಗಲು ಮನೇಲ್ ಕೂತ್ಕೊಂಡು ಕೂತ್ಕೊಂಡು ಭೋರ್ ಆಗುತ್ತೆ ಯಾವಾಗಾದರು ಮಳೆ ಬಿದ್ದಾಗ ಆಚೆ ಬಂದು ಮಳೆಯಲ್ಲಿ ನೆನದ್ರೆ ಆಟ ಆಡಿದರೆ ಡಾನ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರತ್ತೆ ನಿಮಗೂ ಗೊತ್ತಿರ್ಬೋದು ಮಳೆಯಲ್ಲಿ ಆ ಮಳೆ ಬಂದರೆ ಸಾಕು ಪೀಕಾಕ್ಸ್ ಎಲ್ಲ ಡಾನ್ಸ್ ಮಾಡುತ್ತೆ ನಾಟ್ಯವಾಡುತ್ತೆ ಎಲ್ಲರು ನಾವು ಮಾಡ್ತೀವಿ ಅಷ್ಟು ಇಷ್ಟ ಮಳೆ ಅಂದರೆ ಆ ಚಳಿಯ ಆ ಚಳಿಯಲ್ಲಿ ನಾವು ಮಳೆ ಬಿದ್ದಾಗ ಬಿಸಿ ಬಿಸಿ ಚಾಯ್ ಕುಡಿದ್ರೆ ತುಂಬ ಚೆನ್ನಾಗಿರತ್ತೆ ಬಜ್ಜಿ ಬೋಂಡ ತಿನ್ಬೋದು ಎಲ್ಲರೂ ಚೆನ್ನಾಗ್ ಆಟ ಆಡಬಹುದು ಮಳೆಯಲ್ಲಿ ಎಲ್ಲರಿಗೂ ಇಷ್ಟವಾಗುತ್ತೆ ತುಂಬ ಫ್ರೆಶಾಗಿರತ್ತೆ ಆಚೆ ಬಂದು ಆಟ ಆಡಿದ್ರೆ ಮಳೆಯಲ್ಲಿ ತುಂಬ ಮೈಂಡ್ ಫ್ರೀ ಆಗುತ್ತೆ ನನಗಂತನೆ ಅಲ್ಲ ಎಲ್ಲ ಚಿಕ್ಕ ಮಕ್ಕಳಿಗು ಇಂದ ದೊಡ್ಡವ್ರಿಗೂ ಮಳೆಯಲ್ಲಿ ನೆನ್ಯಕ್ಕೆ ಎಲ್ಲರಿಗು ಇಷ್ಟವಾಗುತ್ತೆ